ಇಲ್ಲಿ ನಮ್ಮ ಸಮೀಪ ಅಂದರೆ ಒಂದು ಒಳ್ಳೆ ಇಕ್ಕೇರಿ ದೇವಸ್ಥಾನ ಅಂತಿದೆ ಇಲ್ಲೀ ತುಂಬ ಪ್ರಸಿದ್ದವಾದ ಸ್ಥಳ ಇಲ್ಲಿ ಜನ ಆವಾಗವಾಗ ಬರ್ತಾನೆ ಇರ್ತಾರೆ ಬೇಸಿಗೆ ಟೈಮಲ್ಲಿ ತುಂಬ ಜನ ಬರ್ತಾರೆ ಒಳ್ಳೆ ಕೆತ್ತನೆ ಇದೆ ಅಲ್ಲಿ ಹಳೆಯ ಕಾಲದ ತುಂಬ ಹಳೆಯ ಕಾಲದ ಒಂದು ಕಲ್ಲಿನ ದೇವಸ್ಥಾನ ಇಲ್ಲಿ ಈಶ್ವರ ಸ್ವಾಮಿ ನೆಲೆಸಿರ್ತಾರೆ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಒಳ್ಳೆಯ ಧಾರ್ಮಿಕ ಸ್ಥಳ ಆಗಿದೆ ಇದು ಬೇಸಿಗೆ ಟೈಮಲ್ಲಿ ತುಂಬ ಜನ ಇರ್ತಾರೆ ಹಾಗೆ ಹತ್ತಿರ ಅಂದರೆ ಜೋಗ ಫಾಲ್ಸ್ ಇದೆ ಇಲ್ಲಿ ಮಳೆಗಾಲ್ದಲ್ಲಿ ತುಂಬ ಜನ ಬರ್ತಾರೆ ಫಾಲ್ಸ್ ಅಂತೂ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ಎಲ್ಲಿಂದೆಲ್ಲ ಜನ ಬರ್ತಾರೆ ರಾಜ ರಾಣಿ ರೋರರ್ ರಾಕೆಟ್ ಅಂತ ನೀರು ಹರಿತಾ ಇರುತ್ತೆ ಮಳೆಗಾಲ ಅಂತೂ ನೋಡಲಿಕ್ಕೆ ತುಂಬನೇ ಸುಂದ್ರವಾಗಿ ಕಾಣುತ್ತೆ ಮತ್ತು ಹತ್ತಿರ ಹೋಗ್ಲಿಕ್ಕೆ ಭಯ ಅನ್ಸುತ್ತೆ ಎಲ್ಲಿ ಕಾಲು ಜಾರತ್ತೇನೋ ಅಂತ ತುಂಬ ಖುಷಿ ಆಗತ್ತೆ ಅಲ್ಲಿ ನೋಡಲಿಕ್ಕೆ